ಅಲೋ ಹಾಂ ಯಾರಿದು ಅಲೋ ಗೋವಿಂದರಾಜ್ ಅವರೇ ಹಾಂ ಹಾಂ ನಮಸ್ಕಾರ ಸರ್ ನಮಸ್ಕಾರ ಏನಿಲ್ಲ ರೀ ಗೋವಿಂದರಾಜ್ ಅವರೇ ನಿಮ್ಮ ಹುಡ್ಗ ಆರನೇ ತರ್ಗತಿಯಲ್ಲಿ ಓದ್ತಾನಲ್ಲ ಸಿಕ್ಸ್ತು ಹಾಂ ಸ್ವಲ್ಪ ಅವ್ನಿಗೆ ಕ್ಲಾಸ್ ಮುಗುದ್ಮೇಲೆ ಒಂದು ಫೋರ್ಟಿ ಮಿನಿಟ್ಸ್ ತನಕ ವೇಯ್ಟ್ ಮಾಡಿ ಅಂತ ಹೇಳ್ರಿ

ಹಾಂ ಹಾಂ ನಲ್ವತ್ತು ನಿಮಿಷ ವೇಯ್ಟ್ ಮಾಡ್ಲಿಕ್ಕೆ ಹೇಳಿರಿ ಅವ್ನಿಗೆ ಕ್ಲಾಸ್ ಮುಗಿದ್ಮೇಲೆ

ಹಾಂ ಹಾಂ

ಇಲ್ಲ ಇಲ್ಲ ಗೋವಿಂದರಾಜ್ ಅವರೇ ಇದು ನಿಮ್ಮ ಮಗನ ಭವಿಷ್ಯಕ್ಕೆ ನಮ್ಗೆ ಇದು ಬೇಕಾಗಿರತಕ್ಕಂಥ ಅಡಿಪಾಯ ಅದ ಈ ಅಡಿಪಾಯದಲ್ಲಿ ನಾವು ಆ ಮಗುವಿಗೆ ಬೇಕಾಗಿರತಕ್ಕಂಥ ಬೇಸಿಕ್ ಏನೇನು ಬೇಕು ಅಂತಕ್ಕಂಥದ್ದನ್ನು ನಾವು ಕ್ಲಾರಿಫೈ ಮಾಡ್ಬೇಕಾಗ್ತದೆ ಹುಡ್ಗಗೆ ಇನ್ನು ನಾವು ಕ್ಲಾಸಿನೊಳಗೆ ಕ್ಲಾರಿಫೈ ಮಾಡ್ಲಿಕ್ಕೆ ಆಗೋಲ್ಲ ಇದು ನಾವು ಔಟ್ಸೈಡ್ ದಿ ಕ್ಲಾಸ್ ನಾವು ಏನು ಮಾಡ್ತೀವಿ ಅವ್ರಿಗೆ ತಿಳ್ಕೊಂಡು ಅವ್ರು ಬರೀತಕ್ಕಂಥ ಬರಹ ಆಗಲೀ ಅವ್ರ ಒತ್ತಕ್ಷರ ಹ್ರಸ್ವ ದೀರ್ಘಗಳಲ್ಲಿ ಕನ್ನಡದಲ್ಲಿ ಆಗಲೀ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲೀ ನಾವು ಕ್ಲಾಸಿನಲ್ಲಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ಹುಡ್ಗಗೆ ನಾವು ಇಂಟರ್ಯಾಕ್ಷನ್ ಮಾಡಿ ಆ ಹುಡುಗನ ಅಭಿವೃದ್ಧಿಗಾಗಿ ನಾವು ಮಾಡ್ತಕ್ಕಂಥದ್ದು ಅದಾ ಇದು ಬೇಸಿಗೆ ದಿನ ನಮ್ಗೂ ಗೊತ್ತದ ಈ ದಿನಗಳಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಹಿಂಸೆ ಕೊಡ್ಬೇಕೂಂತ ಆ ಒಂದು ತಾತ್ಪರ್ಯ ಯಾವ ಶಿಕ್ಷಕನಲ್ಲಿಯೂ ಇರೋದಿಲ್ಲ ಶಿಕ್ಷಕನಿಗೆ ಏನು ಇರ್ತದಂತದ್ರೆ ಶಿಷ್ಯನ ಮ್ಯಾಲೆ ಶಿಷ್ಯನ ಇರತಕ್ಕಂಥ ಒಂದು ಒಳ್ಳೆಯ ಗುಣಗಳನ್ನೇ ಡೆವಲಪ್ಮೆಂಟ್ ಮಾಡಬೇಕು ಅವ್ನಲ್ಲಿ ಇರತಕ್ಕಂಥ ಅಶಿಸ್ತು ಆಗಲೀ ಅಜ್ಞಾನ ಆಗಲೀ ಹೊಡೆದೋಡಿಸ್ತಕ್ಕಂಥ ಕೆಲಸವನ್ನು ನಾವು ಶಿಕ್ಷಕರಾದೋರು ಮಾಡ್ತೀವಿ ಏನು ರೀ ಹೀಗಾಗಿ ಅವ್ನ್ಗೆ ಅವ್ನ ತಪ್ಪು ತಿಳುವಳಿಕೆಗಳನ್ನು ಅವ ಯಾವ ರೀತಿಯಾಗಿ ಕ್ಲಾಸಿನಾಗೇ ಆಗಲೀ ಅಥವಾ ಎಕ್ಸಾಮಿನಾಗೇ ಆಗಲೀ ಹೆಂಗೆ ಬರಿಬೇಕು ಅಂತಕ್ಕಂಥದ್ದನ್ನು ನಾವು ಒಂದು ಚಿತ್ರ ಬಿಡಿಸಿದ್ನಲ್ಲ ಅದ್ರ ಬಿಡಿ ಭಾಗಗಳನ್ನು ಯಾವ ರೀತಿ ಹೇಳ್ಬೇಕು ಆಂ ಪ್ರತಿಯೊಂದು ಕೆಲವೊಂದು ಕಾ ಸ್ಕೂಲಿನಲ್ಲಿ ನಡೀತಕ್ಕಂಥ ಒಂದು ಫಂಕ್ಷನ್ನುಗಳಲ್ಲಿ ಯಾವ ರೀತಿ ಅಟೆಂಡ್ ಆಗ್ಬೇಕು ಯಾವ ರೀತಿ ಯಕ್ಟಿವೇಟ್ ಮಾಡಬೇಕು ಅದು ಹುಡುಗ ಸ್ವಲ್ಪ ಇನ್ನೂ ಬರಬರ್ತಾ ಏನು ಆಗ್ತಾನೆ ಅಂದ್ರೆ ದೊಡ್ಡೋನಾಗ್ತನೆ ಅವ್ನಿಗೆ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳನ್ನು ಯಾವ ರೀತಿ ನಾವು ಎದ್ ಎದ್ ಎದ್ ಎದ್ರಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳ್ತೀವಿ ಆ ಹುಡುಗ್ನ ಇರತಕ್ಕಂಥ ಜ್ಞಾನವನ್ನು ನಾವು ಒರೆಗಲ್ಲಿಗೆ ಹಚ್ಚಿ ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದಲ್ಲಿ ನಾವು ಅವನಿಗೆ ಹೇಳಿಸಿ ಈ ಒಂದು ಕಾ ಇದನ್ನು ಹೆಲ್ಪ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮ ಮಗ್ನಿಗೆ ಹೇಳ್ತ ಇದ್ದೀವಿ ಹಾಂ ಇಲ್ಲ ಇದ್ರ ಸಲುವಾಗೇ ನಾವು ನಿಮ್ಗೆ ನಲ್ವತ್ತು ನಿಮಿಷ ಇರ್ಲಿಕ್ಕೆ ಹೇಳಿದ್ದೇವೆ ಸರ್ ನಿಮ್ಗೆ ನಿಮ್ಮ ಮಗ್ನಿಗೆ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಪೇರೆಂಟ್ಸಿಗೆ